ಹೇಳಿ ಮೇಡಮ್ ಅವರೇ ಯಾರು ಹಾಂ ಬರ್ತಾಯಿದೆ ಮೇಡಮ್ ಅವರೇ ನೀವು ಯಾರು ನಮ್ಮ ಮನೇಲಿ ಬರ್ತಾ ಇದಿಯಲ್ಲ ನಿಮ್ಮ ಮನೇಲಿ ಯಾವ ಕೇಬಲ್ ಹಾಕಿದಿರಿ ಹಾಕ್ಸಿದಿರಿ ನೀವು ಡಿಸ್ಸಾ ಅಥವಾ ಮಾಮೂಲಿ ಕೇಬಲ್ಲಾ ಹಾಂ ಡಿಸ್ಸಾದರೆ ನೋಡಿ ನೀವು ಅದೇ ದುಡ್ಡು ಗಿಡ್ಡು ಏನಾರೂ ಕಟ್ಟಿದ್ದೀರಾ ಕಟ್ಟಿಲ್ವಾ ಅದಕ್ಕೆ ಅಂದರೆ ಡಿಸ್ಸು ಅಂದರೆ ಅದರಲ್ಲಿ ಚಾನಲ್ಗಳಿಗೆ ಇಷ್ಟಿಷ್ಟು ದುಡ್ಡು ಅಂತ ಇರುತ್ತೆ ಅಮ್ಮ ಅದಕ್ಕೆ ಚಾನಲ್ಗೆ ಇಷ್ಟಿಷ್ಟು ದುಡ್ಡು ಅಂತ ಕಟ್ಟಬೇಕು ಹಂಗಾದ್ರೆ ಮಾತ್ರ ಡಿಸ್ಸು ಬರೋದು ಈ ಮಾಮೂಲಿ ನಮ್ಮದು ಕೇಬಲ್ ಆದರೆ ಈ ಒಂದು ತಿಂಗಳಿಗಿಷ್ಟು ಅಂತ ಕಟ್ಟಿಸ್ಕೊತಾರೆ ಅದರಿಂದ ಬರ್ತದೆ ನಿಮ್ಮದು ಡಿಶ್ ಆದರೆ ಹಾಂ ದುಡ್ಗಿಡ್ಡು ಏನಾರೂ ಕಟ್ಟಬೇಕಾ ಕೇಳಿ ಕೇಳಬೇಕಾಯ್ತು ಫೋನ್ ಮಾಡಿ ನೀವು ಬುಕ್ ಇಟ್ಟಿದ್ರೆ ಯಾವಾಗ ಮಾಡಿಸಿದ್ರಿ ಮತ್ತು ಅದು ಅದು ಫೋನ್ ನಂಬರಿದ್ದರೆ ಕಂಪ್ಲೇಂಟ್ ಮಾಡಿ ಆ ಡಿಶ್ನವ್ನಿಗೆ ಫೋನ್ ಮಾಡಿ ಅವ್ರಿಗೆ ಹಾಂ ಅವಗ ಮಾಡಿ ನಮ್ಮದು ಅಂದರೆ ನಮ್ಮದು ಮಾಮೂಲಿ ಕೇಬಲಲ್ವಾ ನಮಗೆ ಬರ್ತಾಯಿದೆ ಎಲ್ಲ ನೀವು ಸಪ್ರೇಟ್ ಡಿಸ್ ಡಿಸ್ಕಾಕಿಸ್ಕೊಂಡಿದ್ದೀರಲ್ಲ ಅದರಿಂದ ನೀವು ಕಂಪ್ನಿಯವರು ನಿಮಗೆ ಬುಕ್ ಕೊಟ್ಟಿರ್ತಾರೆ ಹಾಕ್ಬೇಕಾದ್ರೆ ಒಂದು ಅದರಲ್ಲಿ ನಂಬರ್ ಇದ್ದರೆ ಆ ನಂಬರ್ಗೆ ಫೋನ್ ಮಾಡಿದರೆ ಅವರು ಏನು ಎತ್ತ ಅಂತ ನಿಮಗೆ ವಿಷಯ ತಿಳಿಸಿ ಬರ್ತೀನಿ ವಸಿ ಊಟ ಊಟ ಮಾಡಬೇಕು ಊಟ ಮಾಡ್ಕಂಡು ಬರ್ತೀನಿ ನಿಮ್ದು ಊಟ ಆಯಿತಾ ಹ್ಞೂ ಪಕ್ಕದ ಮನೆಯವ್ರು ಅಂತೀರಿ ಫೋನ್ ಬೇರೆ ಮಾಡಬೇಕಾ ಬಂದು ಮನೆಲೇ ಹೇಳಿದ್ರೆ ನಾವೇ ಬರ್ತಿದ್ವಪ್ಪ ಹ್ಞೂ ಹ್ಞೂ ಸರಿ ಕ ಬರ್ತೀನಿ ಬಿಡಿ ನಾವು